ಹಲೋ ಹಾಂ ಮೇಡಮ್ ಇದು ಲೈಬ್ರರಿ ಹಾಂ ನಿಮ್ಮಲ್ಲಿ ಬುಕ್ಸು ಜರ್ನಲ್ಸು ಮಲ್ಟಿಮೀಡಿಯಾ ಇವೆಲ್ಲ ಅವೈಲೇಬಲ್ ಇವೆ ಏನು ರೀ ನಮ್ಗೆ ರೀ ನಮ್ದು ರಾಷ್ಟ್ರಕವಿ ನಮ್ಮ ಕುವೆಂಪು ಅವ್ರ ಅಂದ್ರೆ ಅವ್ರ ಬುಕ್ಸೆಲ್ಲ ಓದ್ಲಿಕ್ ನಮ್ಗೆ ಭಾಳ ಇಷ್ಟ ಆಗ್ತದೆ ರೀ ಅದಕ್ಕೆ ಅವ್ರದ್ದು ಯಾವ್ದಾರಾ ಬುಕ್ಸ್ ನೀವು ಸಜೆಸ್ಟ್ ಮಾಡ್ಬೋದೇನು ರೀ ಅದು ಒಂದು ಅಂದಾಜು ಎಷ್ಟು ಕಾಸ್ಟ್ ಆಗ್ತದ್ರಿ ಮತ್ತು ಈಗ ನಾವು ಹೊರಗೆ ಕೇಳಿದ್ದೇವಲ್ರಿ ಅಲ್ಲಿ ಅಷ್ಟು ಹೇಳಿದ್ದಿಲ್ಲ ಕಡಿಮೆ ಹೇಳಿದ್ರ್ ನೀವು ಇಷ್ಟು ಜಾಸ್ತಿ ಹೇಳುತ್ತೀರಿ ಹಾಂ ರೀ ಮತ್ತು ಅಂದ್ರು ಭಾಳ ಆಯ್ತು ರೀ ಇದು ಕಾಸ್ಟ ಒಂದು ಸ್ವಲ್ಪ ಏನಾರಾ ಡಿಸ್ಕೌಂಟಾಗಿ ಸಿಗ್ತಿದ್ರೆ ಚೊಲೋ ಆಗ್ತಿತ್ರಿ ಇದ್ದರೆ ಒರಿಜಿನಲ್ ಕಂಟೆಂಟ್ ಚೊಲೋ ಇದೆ ಬಟ್ ನಮ್ಗೆ ಇನ್ನೂ ವೆರೈಟೀಸ್ ಬುಕ್ಸ್ ಬೇಕ್ರೀ ಅವೆಲ್ಲ ತೊಗೋತೀವಿ ನೀವು ಏನು ಇಷ್ಟು ಒಂದೇ ಬುಕ್ಕಿಗೆ ಇಷ್ಟು ಕಾಸ್ಟ್ ಮಾಡ್ದ್ರೆ ನಾವು ನೆಕ್ಸ್ಟ್ ಟೈಮ್ ಹಿಡ್ದು ಹೆಂಗ್ ಬರಬೇಕ್ರೀ ನಿಮ್ಮ ನಿಮ್ಮ ಕಡೆ ತೊಗೊಳಕ್ಕೆ ಬುಕ್ಕಾ ಹ್ಞೂ ನಮಗೆ ಪ್ರೈಝ್ ಏನಾರಾ ಹಿಂಗ್ ಸಫೀಷಿಯೆಂಟ್ ಆದರೆ ನಾವು ತೊಗೋತೀವಲ್ರಿ ಈಗ ಈಗ ಒಮ್ಮೆ ಇಷ್ಟು ಹೈ ಪ್ರೈಸ್ ಹೇಳ್ದ್ರೆ ನಾವು ಹೆಂಗ್ ಮಾಡಬೇಕ್ರೀ ನಾವು ಹೊರಗೆ ಕೇಳ್ದವಾಗ ಅವ್ರು ತೌಝಂಡ್ ಅಂತ ಅಂದಿದ್ದಾರೆ ರೀ ನೀವು ಒಂದು ಟೂ ಹಂಡ್ರೆಡ್ ಅಷ್ಟೇ ಅಲ್ಲ ಜಾಸ್ತಿ ಬಿಲ್ ಮಾಡಿದಿರಿ ಹ ಹಂಗೆ ಅಂದರೆ ಹೆಂಗ್ರೀ ಇನ್ನೂ ವೆರೈಟೀಸ್ ಆಫ್ ಬುಕ್ಸ್ ತೊಗೊತೀವ್ರಿ ನೀವು ಒಂದೇ ಬುಕ್ಕಿಗೆ ಹಿಂಗೆ ಇಷ್ಟೇ ಅಂತಂದರೆ ರೀ ಹೌದು ರೀ ಮತ್ತು ಜರ್ನಲ್ಸ್ ಒಳಗೆ ಯಾವ ಯಾವ ಇವೆ ರೀ ನಮ್ಗೆ ಬಿಸ್ನೆಸ್ ಐಕಾನ್ ಅವ್ರ್ದು ಜರ್ನಲ್ ಬೇಕಾಗಿತ್ತು ರೀ ಹ್ಞೂ ಸರಿ ಮ್ಯಾಮ್ ಬಟ್ ಅದು ಪ್ರೈಝ್ ಇನ್ನೂ ಸ್ವಲ್ಪ ನಮ್ಗೆ ಹಂಗೆ ಒಂದು ಸ್ವಲ್ಪ ಕಡ್ಮೆ ಮಾಡಿರೆ ಚೊಲೋ ಆಗ್ತಿತ್ತು ರೀ ಮ್ಯಾಮ್ ಅದು ಅವ್ರದ್ದು